ಹಲೋ ಹಾಂ ಮ್ಯಾಮ್ ನಮಸ್ತೆ ಮ್ಯಾಮ್ ನಾನು ಮ್ಯಾಮ್ ಶ್ರುತಿ ಮ್ಯಾಮ್ ನನ್ನದು ಅಟೆಂಡೆನ್ಸ್ ಶಾರ್ಟೆಜ್ ಆಗಿರೋದಕ್ಕೆ ನೀವು ನನಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲವಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಆ ಥರ ಮಾಡೋಲ್ಲ ಪ್ಲೀಸ್ ಇದೊಂದು ಸೆಮ್ಮಿಗೆ ಕೊಟ್ಟುಬಿಡಿ ಮ್ಯಾಮ್ ಪ್ಲೀಸ್ ಮ್ಯಾಮ್ ಮ್ಯಾಮ್ ಅದು ಆವತ್ತು ಏನು ಆಯಿತು ಅಂತಂದರೆ ಆವತ್ತು ನನ್ನ ಫ್ರೆಂಡಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಂದ್ರೆ ಇವಾಗ ನಾನು ಎಕ್ಸಾಮ್ ಬರೆಯೋದೆಲ್ಲ ವೇಸ್ಟಾ ಮ್ಯಾಮ್ ಎಷ್ಟು ಎಲ್ಲ ಸೆಮ್ಮು ಮುಗ್ಸ್ಕೊಂಬಂದಿದ್ದೀನಿ ಯಾವುದೂ ಬ್ಯಾಕ್ ಇಲ್ಲ ಮ್ಯಾಮ್ ಇದೊಂದೇ ಮ್ಯಾಮ್ ಇದೊಂದು ಬ್ಯಾಕ್ ಮಾಡಿಕೊಂಡ್ರೆ ಆಮೇಲೆ ನನ್ನ ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ನೀವು ಟೀಚರಾಗಿ ಇದನ್ನೆಲ್ಲ ಹೇಳ್ಬೌದಾ ಮ್ಯಾಮ್ ಮ್ಯಾಮ್ ನಮ್ಮ ಕ್ಲಾಸ್ರೂಮಲ್ಲೇ ಸೆವೆಂಟಿ ಫೈ ಪರ್ಸೆಂಟ್ ಮೆಮ್ಬರ್ಸ್ ಬಂದಿಲ್ಲ ಅವರಿಗೆಲ್ಲ ಇಶ್ಯೂ ಮಾಡಿದ್ದೀರ ಅಂದ್ಮೇಲೇ ನಮಗೂ ಕೊಡಬೇಕು ತಾನೆ ನೀವು ಇಲ್ಲ ಮ್ಯಾಮ್ ಎಲ್ಲರಿಗೂ ನನ್ನ ಫ್ರೆಂಡಿಗೆ ಯಾಕೆ ಕೊಟ್ಟಿದ್ದೀರ ಮ್ಯಾಮ್ ಮತ್ತೆ ಪ್ರತಿ ಪ್ರಥಮಿ ಪ್ರಥಮಿ ಪ್ರಥಮಿಗೆ ಕೊಟ್ಟಿದ್ದೀರಲ್ಲ ನೀವು ಅವ್ಳಿಗೆ ಕೊಟ್ಟಿದ್ದೀರ ಅವ್ಳ್ದು ಎಷ್ಟು ಟ್ವೆಂಟಿ ಫೈ ಪರ್ಸೆಂಟ್ ಅಷ್ಟೇ ಇರೋದು ಅದಕ್ಕೋಸ್ಕರ ಕೊಟ್ಟಿದ್ದೀರ ಅಲ್ವಾ ಮ್ಯಾಮ್ ಇದು ಒಂದೇ ಒಂದು ಲಾಸ್ಟ್ ಸೆಮ್ ಅಲ್ವಾ ಲಾಸ್ಟ್ ಸೆಮ್ಮಿಗೆ ಈ ಥರ ಎಲ್ಲ ಮಾಡಬೇಡಿ ಮ್ಯಾಮ್ ಪ್ಲೀಸ್ ನನ್ನ ಫ್ಯೂಚರಿಗೆ ಎಫೆಕ್ಟ್ ಆಗುತ್ತೆ ಮತ್ತು ನಾನು ಇಂಜಿನಿಯರಿಂಗ್ ಇವಾಗ ಮಾಡಬೇಕು ಅಂತ ಇರೋದು ನೀವು ಈ ಥರ ಮಾಡಿಬಿಟ್ರೆ ಹೇಗೆ ಹೇಳಿ ಮ್ಯಾಮ್ ಹ್ಞೂ ಯಾ ಇಟ್ಸ್ ಓಕೆ ಮ್ಯಾಮ್ ಇವಾಗ ಏನು ಮಾಡಕ್ಕೂ ಆಗೋಲ್ಲ ಇವಾಗ ಶಾರ್ಟೆಜ್ ಆಗಿದೆ ಅಲ್ವಾ ಪ್ಲೀಸ್ ನನಗೆ ನಾನು ನಾಳೆ ಬರ್ತೀನಿ ನನಗೆ ಪ್ಲೀಸ್ ಕೊಡಿ ಮ್ಯಾಮ್ ಓಕೆನಾ ಹ್ಞೂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಸೊ ಮಚ್ ಮ್ಯಾಮ್